ನಮ್ಮ ಸ್ಥಳಕ್ಕೆ ಭೇಟಿ ನೀಡಿದ ಪ್ರವಾಸಿಗರು ಹೆಚ್ಚು ಸವಾಲುಗಳನ್ನ ಎದ್ರಿಸುವಂಥದ್ದು ಏನಿಲ್ಲ ಯಾಕೆ ಅಂದರೆ ನಾವು ನಾವು ಇರೋ ಸ್ಥಳದಲ್ಲಿ ಯಾವುದೇ ಸಮಸ್ಯೆಗಳು ಅಂತ ಏನೂ ಜಾಸ್ತಿ ಇಲ್ಲ ಇಲ್ಲಿ ಎಲ್ಲ ಥರ ಅನುಕೂಲ ಕೂಲತೆಗಳಿದ್ದಾವೆ ನಮ್ಮ ಸ್ಥಳಕ್ಕೆ ಬರೋಕ್ಕೆ ಬಸ್ ಫೆಸಿಲಿಟಿ ಇದೆ ಟ್ರೇನಿದೆ ಹಾಗಾಗಿ ಯಾರೂ ಯಾವುದೇ ರೀತಿಯಾದ ಕಷ್ಟಪಡಬೇಕಾದ್ದೇನಿಲ್ಲ ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಮಳೆ ಜಾಸ್ತಿ ಆಗಿರೋದರಿಂದ ಕೆಲವೊಂದು ಸರ್ತಿ ರೋಡ್ಗಳು ಬ್ಲಾಕ್ ಆಗ್ತವೆ ಮರಗಳು ಬೀಳ್ತವೆ ಹೀಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಆದರೆ ಪ್ರವಾಸಿಗರು ಈ ಕಡೆ ಬರೋಕ್ಕೆ ತುಂಬ ಇಷ್ಟಪಡ್ತಾರೆ ಯಾಕೆ ಅಂದರೆ ನಮ್ಮ ಊರ ಹತ್ರ ಜೋಗ ಜಲಪಾತ ಇದೆ ಅದು ತುಂಬ ಪ್ರಸಿದ್ಧವಾಗಿರೋಂಥ ಜಾಗ ಹಾಗಾಗಿ ಮಳೆಗಾಲದಲ್ಲಿ ಅದು ನೀರೆಲ್ಲ ತುಂಬಿಕೊಂಡು ಹರಿಯಬೇಕಾದ್ರೆ ತುಂಬ ಮನ್ಸಿಗೆ ಖುಷಿ ಅನ್ಸುತ್ತೆ ಹಾಗಾಗಿ ಪ್ರವಾಸಿಗರು ಎಲ್ಲ ಕಡೆಯಿಂದಲೂ ಮಳೆಗಾಲದಲ್ಲಿ ಬಂದು ಒಂದು ಸರ್ತಿನಾದ್ರು ಜೋಗದಲ್ಲಿ ಬಂದು ಜೋಗಕ್ಕೆ ಹೋಗಿ ಜಲಪಾತಾನ ನೋಡೇ ನೋಡ್ತಾರೆ ಅದು ಬಿಟ್ಟರೆ ಆಹಾರ ಸಾರಿಗೆ ಬೇರೆ ಯಾವುದೇ ಥರ ತೊಂದರೆಗಳು ಆಗೋಲ್ಲ ಇಲ್ಲಿ ನಮಗೆ ಲಾಡ್ಜಿಂಗ್ಸು ಈ ಥರ ಎಲ್ಲ ಫೆಸಿಲಿಟಿ ಇರೋದ್ರಿಂದ ಯಾರೇ ಉಳ್ಕೊಳೋದಕ್ಕಿದ್ರು ಯಾವುದೇ ರೀತಿಯಾದ ತೊಂದ್ರೆಯೂ ಇಲ್ಲ